ನನ್ನ ಹೆಮ್ಮೆಯ ಸಾಧನೆಯೆಂದರೆ ನಾನು ಎನ್ ಸಿ ಸಿಯಲ್ಲಿ ಪಾಲ್ಗೊಂಡಿರುವುದು ಹಾಗೂ ನಾನು ಅದರಲ್ಲಿ ಪಾಲ್ಗೊಂಡು ಹಲವು ತರಹದ ಕಾಂಪ್ಗಳನ್ನು ಮಾಡಿರುವುದು ಮತ್ತು ಸಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿರುವುದು ನನ್ನ ಹೆಮ್ಮೆಯ ಸಾಧನೆಯಾಗಿದೆ ಇನ್ನೂ ದೊಡ್ಡದಾದ ಸಾಧನೆಗಳನ್ನು ಮಾಡಬೇಕಿದೆ ಇನ್ನು ಅದಕ್ಕೆ ಹಲವು ದಿನಗಳು ಕಾಯಬೇಕಿದ್ದು ಇಲ್ಲಿಯವರೆಗೂ ನಡೆದಲ್ಲಿ ಇದು ನನ್ನ ಹೆಮ್ಮೆಯ ಸಾಧನೆಯಾಗಿದೆ